ಹಾಂ ಹೇಳಿ ಹಾಂ ಹೌದು ಹಾಂ ಹೇಳಿ ಮೇಡಮ್ ಹಾಂ ಹೇಳಿ ಹೇಳಿ ಹೌದಾ ಹಾಂ ಹೌದಾ ಹೌದಾ ಓಕೆ ಪರ್ವಾಗಿರ್ಲಿಲ್ಲ ಅಲ ಕಡಿಮೆಯಾಗಿತ್ತಲ ಹೋ ಸಲ

ಹೌದಾ ಮೇಡಮ್ ಆಯಿತು ಇವಾಗ ಒಂದು ಪ್ಯಾರಾಸಿಟಮ್ ಮತ್ತೇ ಮಾತ್ರೆ ಐತೇ ಅದನ್ನು ತಕ್ಕೊಳ್ಳಿ ನಿಮ್ಮತ್ತಿರ ಕೊಟ್ಟಿದ್ದೀನಿ ಅದನ್ನು ತಕ್ಕೊಂಡ್ರೆ ಸ್ವಲ್ಪ ರೆಸ್ಟ್ ಮಾಡಿ ಕಡಿಮೆಯಾಗುತ್ತೆ ಪುನಃ ಹಂಗು ಕಡಿಮೆ ಆಗಲಿಲ್ಲ ಅಂತ ಅಂದರೆ ಬೆಳಿಗ್ಗೆ ಬನ್ನಿ ಚಕಪ್ ಮಾಡಿ ರಕ್ತ ಚಕಪ್ ಮಾಡಿಸ್ತೀನಿ ಆಮೇಲೆ ನೋಡೋಣ

ಅದೇ ಡೊಲೊ ಮಾತ್ರೆ ತಗೊಳ್ಳಿ ಇವಾಗ ಪ್ಯಾರಾ ಸ್ಟ್ರಿಪ್ ಮತ್ತೆ ಡೊಲೊನಾ ತಗೊಳ್ಳಿ ಕಡಿಮೆ ಆಗಿಲ್ಲ ಅಂದರೆ ಬೆಳಗ್ಗೆ ಬನ್ನಿ ನಾಳೆ ಇರುತ್ತೆ ಚೆಕಪ್ ಮಾಡ್ಸಿ ಮಾಡಿಸ್ತೀವಿ ಆಮೇಲೆ ನಿಮಗೆ ತೋರ್ಸ್ಬುಟ್ಟು ನೋಡ್ಬುಟ್ಟು ಹೇಳ್ತಿನ್ ನಾನು ಒಂದು ಇನ್ನೂರು ಒಂದರಿಂದ ಒಂದು ಇನ್ನೂರ ಐವತ್ತು ಆಗ್ಬೋದು ಹಾಂ ಹಂಗು ಆಗುತ್ತೆ ಅನಿವಾರ್ಯ ಕಡಿಮೆ ಆಗಲಿಲ್ಲ ಅಂತಂದರೆ ನಾಳೆ ಬಂದಬಿಡಿ ನಾನು ಚಕಪ್ ಮಾಡ್ತೀನಿ ಹ್ಞೂ ಮಾತ್ರೆ ತಗೊಂಡ್ರೆ ಸ್ವಲ್ಪ ರೆಸ್ಟ್ ಮಾಡಿ ಸರಿ ಆಯಿತು ರೆಸ್ಟ್ ಮಾಡಿ ಸ್ವಲ್ಪ